ಹೇಳಿರಿ ಮ್ಯಾಮ್ ಇಲ್ಲರಿ ಮ್ಯಾಮ್ ಚೆಕ್ ಮಾಡಿಲ್ಲ ಯಾರಿಗೆ ಫೈಯರ್ ಮಾಡೋದದಿರ್ರಿ ಮೇಡಮ್ ಯಾಕೆ ರೀ ಮ್ಯಾಮ್ ಸಡನ್ ಆಗಿ ಹಿಂಗೆ ಫೈಯರ್ ಮ್ಯಾಮ್ ಈಗ ಆಲ್ ಆಫ್ ಅ ಸಡನ್ ಈಗ ಅವರಿಗೆಲ್ಲ ತೆಗ್ದಾಕಿದ್ರೂ ಬಹಳ ಲಾಸ್ನಾಗೆ ಆಗಿರ್ತದ್ರೀ ನಮ್ಮ ಕಂಪನಿ ಮ್ಯಾಮ್ ಈಗ ಫ್ರೆಷರಿಗೆ ತಗೋಬೇಕಾದ್ರು ಭಿ ಬಹಳ ಕಾಸ್ಟ್ಲಿ ಬೀಳ್ತದರೀ ಮ್ಯಾಮ್ ನಾವು ಥ್ರೀ ಮಂತ್ ಟ್ರೈನಿಂಗ್ ಕೊಡಬೇಕು ಮ್ಯಾಮ್ ಸಾರಿ ನೀವು ಸಡನ್ ಆಗಿ ಫೈಯರ್ ಮಾಡ್ಲತ್ತಿದೆವು ಅಂದ್ರ ಡಿಪೆಂಡ್ ಇರ್ತದರೀ ಮ್ಯಾಮ್ ಮೊದ್ಲು ಇವ್ರುದು ನಮ್ಮ ಕಂಪನಿ ಸ್ವಲ್ಪ ಜನಗ ಇಟ್ಕೊಬೋದಲ್ಲ ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ಫ್ರೆಷರಿಗೆ ಎಷ್ಟು ಜನಾನ ತಗೋಬೇಕು ಮ್ಯಾಮ್ ಫ್ರೆಶರಿಗೆ ಎಷ್ಟು ಜನಾನ ತಗೋಬೇಕು ಮೇಡಮ್

ಸರಿ ಮಾಮ್ ಒಕೆ ಮ್ಯಾಮ್ ಒಕೆ ಮ್ಯಾಮ್